ಹಾಂ ನಮಸ್ತೆ ಹೇಳಿ ದೃತಿ ಎಲ್ ಕೆ ಜಿಯಾ ಹಾಂ ಹೇಳಿ ಹಾಂ ಗೊತ್ತಾಯಿತು ಹಾಂ ಆಯಿತು ಎಂಥ ವಿಶೇಷ

ಹೌದು ಈಗ ನೆಕ್ಸ್ಟೂ ಡಿಸೇಂಬರಲ್ಲಿ ಎಕ್ಸಾಮ್ ಉಂಟಲ್ಲಾ ರಜ ತಗೊಂಡರೆ ಹೇಗೆ ಮತ್ತೆ ಕಷ್ಟಾಗ್ತದಲ್ಲ ಓದಲಿಕ್ಕೆಲ್ಲ ಹೌದು ಹೋಮ್ ವರ್ಕ್ ಮಾಡಿಸ್ತಿರಿ ಸರಿ ಆದರೆ ಶಾಲೆಯಲ್ಲಿ ಕಲ್ತಿದ್ದು ಶಾಲೆಯಲ್ಲಿ ಅಲ್ಲ ಸ್ವಲ್ಪ ಮಕ್ಕಳು ಬೇಗ ಕ್ಯಾಚ್ ಮಾಡ್ತಾರೆ ಮನೆಲಿ ಎಷ್ಟು ಹೇಳಿದರು ಅಷ್ಟೇ ನೀವು ನಾವು ಹೇಳಿದಾಗೆ ಆಗ್ತದಾ ಇಲ್ಲ ಅಲ್ಲಾ ಹೌದು ಅದು ಸರಿ ಎಷ್ಟು ದಿವಸ ರಜೆ ಹೌದ್ ಈಗ ಹತ್ರದವ್ರು ಯಾರಾದರು ಇದ್ದಾರವ್ಳ ಅವರ ಕ್ಲಾಸ್ಮೇಟ್ ಹೌದು ಬಟ್ ನೀವು ಅದೊಂದು ಡೇ ಟು ಡೇ ಕರೆಕ್ಟ್ ಅಪ್ಡೇಟ್ ಮಾಡಬೇಕು ಹೋಮ್ ವರ್ಕ್ ಎಲ್ಲ ಕರೆಕ್ಟ್ ಮಾಡಿಸಬೇಕು ಯಾವುದು ಮಿಸ್ ಮಾಡಬೇಡಿ ಹೌದು ಈಗ ಮತ್ತೆ ಎಕ್ಸಾಮಿಗೆ ಕಷ್ಟ ಆಗ್ತದೆ ಅವರಿಗೆ ಅದು ಪರವಾಗಿಲ್ಲ ಆ್ಯಕ್ಟಿವ್ ಇದ್ದಾಳೆ ಕಲಿತಾಳೆ ಆದರೆ ಶಾ ಹೌದು ಅದು ಡೇ ಟು ಡೇ ಸ್ವಲ್ಪ ಕರೆಕ್ಟ್ ಓದಿಸಿ ಸ್ವಲ್ಪ ತುಂಬ ಫ್ರೀ ಬಿಡಬೇಡಿ ಹಾಂ ಆಯ್ತು ಓಕೆ ಯಾವತ್ತಿಂದ ರಜೆ ಯಾವತ್ತಿಂದ ರಜೆ ಅವಳು ಹಾಂ ಓಕೆ ತರ್ಸ್ಡೇ ಇಂದ ಅಲ್ಲವಾ ಅವಳ ಡೈರಿ ಬುಕ್ಕಲ್ಲೊಂದು ಹಾಕಿ ಬಿಡಿ ಆಯಿತಾ ಲೀವ್ ರಿಕ್ವೆಸ್ಟ್ ಹಾಂ ಆಯ್ತು ಓಕೆ ಹಾಗಾದರೆ ಹಾಂ ಓಕೆ ಓಕೆ ಓಕೆ ತ್ಯಾಂಕ್ ಯು